ನೀವು ಯಾವ ಪಕ್ಕವಾದ್ಯಗಳೊಂದಿಗೆ ಹಾಡಲು ಬಯಸುತ್ತೀರಿ ಹೌದು ನಾನು ಎಲ್ಲ ಥರ ಹಾಡು ಹಾಡಕ್ಕೆ ಇಷ್ಟಪಡ್ತೀನಿ ನಾನು ವ ಪಕ್ಕವಾದ್ಯಗಳೊಂದಿಗೆ ಹಾಡಲು ಬಯಸುತ್ತೀರಿ ಹೌದು ನಂಗೆ ತುಂಬ ಇಷ್ಟ ಪಕ್ಕವಾದ್ಯಗಳೊಂದಿಗೆ ಹಾಡಲು ನನಗೆ ಅದು ಇಷ್ಟ ಮತ್ತು ಸರಿಗಮಪದಲ್ಲಿ ಹಾಡಕ್ಕೆ ಇಷ್ಟ ಬೇರೆ ಯಾವ ಥರ ಫೀಲಿಂಗ್ಸ್ ಆಗಿರ್ಬೊದು ನೆಕ್ಸ್ಟ ಲವ್ ಸಾಂಗ್ ಆಗಿರ್ಬೊದು ಜನಪದ ಸಾಂಗ್ ಆಗಿರ್ಬೊದು ರ್ಯಾಷ್ ಸಾಂಗ್ ಆಗಿರ್ಬೊದು ಮೆಲೋಡಿ ಸಾಂಗ್ ಆಗಿರ್ಬೊದು ಎಲ್ಲ ಇಷ್ಟ ಅಂತ ಹೇಳತೀನಿ ನನಗೆಲ್ಲ ಥರ ಹಾಡಕ್ಕು ತುಂಬ ಇಷ್ಟ ನನಗೆ ಸರಿಗಮಪ ಹೋಗಬೇಕು ಅಂತ ತುಂಬ ಆಸೆ ಸಹ ಇಟ್ಕೊಂಡಿದ್ದೆ ಹಾಂ ಏನೋ ಕೆಲಸ ಏನೋ ಅನಿವಾರ್ಯತೆ ಆದ್ದರಿಂದ ನಾನು ಸರಿಗಮಪಗೆ ಹೋಗೋಕ್ಕೆ ಆಗಲಿಲ್ಲ ಈ ಸಲ ಸರಿಗಮಪ ಬೆಸ್ಟ್ ಒಪೊರ್ಚುನಿಟಿ ಇತ್ತು ನಮಗೆಲ್ಲ ಹಾಂ ಹೋಗಿ ಹಾಡಿದರೆ ಸಿಗ್ತಿತ್ತೇನೋ ಸೀಟು ಅನ್ನೋ ಫೀಲ್ ಒಂದ್ಸಲ ಆಯಿತು ಹೋಗಲಿ ಬಿಡು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಇನ್ನೂ ಚೆನ್ನಾಗಿ ಕಲ್ತು ಅನ್ನೋ ಒಂದು ಹ್ಯಾಪಿ ಆವಾಗೊಂಥರ ಆಯಿತು ಒಟ್ನಾಗೆ ನನಗೆ ತುಂಬ ಇಷ್ಟ ಯಾವ ವಾದ್ಯಗಳೊಂದಿಗೆ ಹಾಡಲು ಬಯಸುತ್ತೇನೆ ನಾನು ಮದುವೆ ಮನೆಯಲ್ಲಿ ಹಾಡಕ್ಕೆ ಇಷ್ಟಪಡ್ತೀನಿ ನಂತರ ಆರ್ಕೆಸ್ಟ್ರುಗಳಲ್ಲಿ ಹಾಡಕ್ಕೆ ಇಷ್ಟಪಡ್ತೀನಿ ಸರಿಗಮಪ ಹಾಡಕ್ಕೆ ಮಾತ್ರ ತುಂಬ ಇಷ್ಟಪಡ್ತೀನಿ ಅಲ್ಲಿರೋ ವಿ ಪಿ ಸರ್ ಆಗಿರ್ಬೊದು ಎ ಜೆ ಸರ್ ಆಗಿರ್ಬೊದು ಹಂಸಲೇಖ ಗುರುಗಳಾಗಿರ್ಬೊದು ಅನುಶ್ರೀ ಮ್ಯಾಮ್ ಆಗಿರ್ಬೊದು ಅವ್ರನ್ನೆಲ್ಲ ಅವರ ಜೊತೆಯೆಲ್ಲ ಅವರ ಮುಂದೆಯೆಲ್ಲ ನಿಂತ್ಕೊಂಡು ಹಾಡದೇ ಒಂದು ಭಾಗ್ಯ ಅಲ್ವಾ ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಅದು ನಮ್ಗೆ ಸಿಕ್ಕಿರೋ ಒಂದು ದೊಡ್ಡ ಅಲ್ಲೆಲ್ಲ ಹಾಡುದ್ರೆ ನಮ್ಗೊಂದು ಸಿಕ್ಕಿರೋ ಒಂದೊಡ್ಡ ಒಪೊರ್ಚುನಿಟಿ ಅಲ್ಲಿಂದ ನಮ್ಮ ಲೈಫ್ ಮುಂದೆ ಬೇರೆ ಥರ ಸೆಟ್ಲ್ ಆಗೋ ಚಾನ್ಸಸಿರುತ್ತೆ ಸಹ ಬೇರೆ ಥರ ನಮ್ಮ ಲೈಫ್ ಚೇಂಜ್ ಆಗ್ಬೊದು ಈವಾಗ ಈವಾಗಿರೋ ಲೈಫ್ ಕೆಳಗೂ ಹೋಗ್ಬೊದು ಮೇಲಕೋಗ್ಬೊದು ನಾವು ಕೆಳಕ್ಕೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದರೆ ಇದ್ಬಿಟ್ರೆ ಆಗಲ್ಲ ಮೇಲಕ್ಕೆ ಹೋಗ್ತೀವಿ ಅನ್ನೋ ಕಾಂಫಿಡ್ ಎರಡು ಕಡೆನೂ ಇರಬೇಕು ಮೇಲಕ್ಕೆ ಹೋಗ್ತೀವಿ ಅಂತ ಜಂಭ ಕೊಟ್ಕೊಂಡು ಹಾಡುದ್ರೆ ನಮಗೇನೂ ಬರಲ್ಲ ಅದಕ್ಕೋಸ್ಕರ ನಂಗೆ ಎಲ್ಲ ಥರ ಹಾಡಕ್ಕೆ ನಂಗೆ ತುಂಬ ಇಷ್ಟ ನನ್ಗೆ ಎಲ್ಲದರಲ್ಲೂ ಹೋಗಿ ಭಾಗವಹಿಸಬೇಕು ಅಂತ ತುಂಬ ಇಷ್ಟ ಒಬ್ರೊಬ್ರುಗೆ ಇಲ್ಲೇ ಭಾಗವಹಿಸಬೇಕು ಅಂತ ಆಸೆ ಇಟ್ಕಂಡಿದ್ದಾರೆ ಬಟ್ ನನಗಿಲ್ಲ ನನಗೆ ಹಾಡು ಅಂತ ಬಂದರೆ ಈಕ್ವಲ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ವಿಥ್ ಮೆಲೋಡಿ ಸಾಂಗ್ ಫೀಲ್ ಸಾಂಗ್ ರ್ಯಾಪ್ ಸಾಂಗ್ ಸ್ಯಾಡ್ ಸಾಂಗ್ಸ್ ಎಲ್ಲ ಸಾಂಗ್ ಇರುತ್ತಲ್ಲ ಅದು ಅದೇ ಥರ ನಾನು ಎಲ್ಲಾನೂ ಒಂದೇ ಥರ ಟ್ರೀಟ್ ಮಾಡ್ಬಿಟ್ಟು ನನಗೆಲ್ಲ ಹಾಡಕ್ಕೆ ತುಂಬ ಇಷ್ಟ ಅಂತ ಸಹ ನಾನು ಹೇಳ್ತೀನಿ